ನಾವು ಉಸಿರಾಡಲು ಮರಗಿಡಗಳು ಅವಶ್ಯಕ ಮರಗಿಡಗಳಿಂದ ನಾವು ಆಮ್ಲಜನಕವನ್ನು ಪಡೀತೀವಿ ನಾವು ಬಿಟ್ಟಂತಹ ಇಂಗಾಲದ ಡೈ ಆಕ್ಸೈಡನ್ನು ಮರಗಿಡಗಳು ತಗೊಂಡುಬಿಟ್ಟು ನಮಗೆ ಶುದ್ಧವಾದ ಗಾಳಿಯನ್ನು ಆಮ್ಲಜನಕವನ್ನು ಮರಗಿಡಗಳು ನೀಡುತ್ತವೆ ಅಂದರೆ ಮರಗಿಡ ಮರಗಿಡಗಳಿಂದ ಪ್ರಾಣಿ ಸಂಪತ್ತು ಪಕ್ಷಿ ಸಂಪತ್ತು ಹೆಚ್ಚಾಗುತ್ತೆ ಅಂದರೆ ಪ್ರಾಣಿಗಳಿಂದ ಪ್ರಾಣಿಗಳು ರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕೆ ಮರಗಿಡಗಳನ್ನು ನಾವು ಹೆಚ್ಚಾಗಿ ಬಳಸಬೇಕು ಕಾಡಿನಿಂದ ನಾಡು ನಾಡಿನಿಂದ ಕಾಡು ಅಂದರೆ ಕಾಡುಗಳನ್ನು ನಾವು ಬೆಳೆಸೋದ್ರಿಂದ ನಮ್ಮ ಪರಿಸರ ವಾತಾವರಣ ತಂಪಾಗಿರುತ್ತೆ ಹಾಗೇ ಸಕಾಲಕ್ಕೆ ಮಳೆ ಮಾರುತಗಳನ್ನು ತಡ್ದು ಬಿಟ್ಟು ಅವು ಮರಗಿಡಗಳು ನಮಗೆ ಮಳೆಯನ್ನು ಸುರಿಸ್ತವೆ ಅಂದರೆ ನಾವು ಮರಗಿಡಗಳನ್ನು ನಾವು ಹೆಚ್ಚಾಗಿ ನಾವು ಬಳಸಬೇಕು ಬೆಳಸಬೇಕು ಅಂದರೆ ಊರಿಗೊಂದು ಮನೆಗೊಂದು ಮರ ಊರಿಗೊಂದು ವನ ಅಂದರೆ ಮರಗಿಡಗಳನ್ನು ನಾವು ಪ್ರತಿ ಮನೆಯಲ್ಲೂ ಒಂದು ಮರಗಿಡಗಳನ್ನು ಬೆಳೆಸಿದಾಗ ಒಂದೂ ಆ ಊರಿನ ಅಂದ ಹೆಚ್ಚಾಗುತ್ತೆ ಮತ್ತು ಒಂದು ವನದ ರೀತಿಯಲ್ಲಿ ನಾವು ಮರಗಿಡಗಳನ್ನು ಬೆಳೆಸ್ಬೋದು ಮರಗಿಡಗಳನ್ನು ನಾವು ಬೆಳೆಸಬೇಕಾದ್ರೆ ಅಂದರೆ ಅವುಗಳನ್ನು ಆರೈಕೆಯನ್ನ ಮಾಡಬೇಕು ಶುದ್ಧವಾದ ನೀರನ್ನು ಹಾಕ್ಬೇಕು ಗೊಬ್ಬರ ಗೊಬ್ಬರ ಇವುಗಳನ್ನು ನಾವು ಹಾಕಿಬಿಟ್ಟು ಗಿಡಗಳನ್ನು ಸಂರಕ್ಷಣೆಯನ್ನು ಮಾಡಬೇಕು ಅಂದರೆ ಮರಗಿಡಗಳು ಇದು ಇರೋದರಿಂದ ನಾವು ನಮಗೆ ಬೇಕಾದಂತಹ ಆಕ್ಸಿಜನ್ ನಾವು ಪಡೆಯುತ್ತೇ ಉದಾಹರ್ಣೆ ಹಿಂದಿನ ಕಾಲದಲ್ಲಿ ಊರಿನ ಮುಖ್ಯ ದ್ವಾರಗಳಲ್ಲಿ ಅರಳಿ ಮರಗಳನ್ನು ಅರಳಿ ಮರ ಮತ್ತು ಈ ಗಿಡಗಳನ್ನು ಬೆಳೆಸ್ತಾಯಿದ್ರು ಅಂದರೆ ನಮಗೆ ಹೆಚ್ಚು ಆಕ್ಸಿಜನ್ ಕೊಡುವಂತಹ ಮರಗಿಡಗಳು ಮರ ಯಾವುದಪ್ಪಾ ಅಂದರೆ ಅರಳಿ ಅರಳಿ ಮರದಿಂದ ನಾವು ಹೆಚ್ಚಿನ ಆಮ್ಲಜನಕವನ್ನು ಪಡೆತ್ವಿ ಅಂದರೆ ಊರಿನಲ್ಲಿ ಮುಖ್ಯವಾಗಿ ಮುಖ್ಯ ದ್ವಾರದಲ್ಲಿ ಆ ಅರಳಿ ಮರಗಳನ್ನು ಬೆಳೆಸೋದರಿಂದ ಆ ಊರಿನ ಅಂದ ಹೆಚ್ಚಾಗುತ್ತೆ ಮತ್ತು ನಮಗೆ ಆ ಮರದಿಂದ ಆಮ್ಲಜನಕ ಸಿಗೋದಕ್ಕೆ ಸಹಾಯ ಆಗುತ್ತೆ ಅಂದರೆ ನಾವು ಮರಗಿಡಗಳನ್ನು ನಾವು ಹೆಚ್ಚಾಗಿ ಬೆಳೆಸೋದರಿಂದ ನಮ್ಮ ವಾತಾವರಣ ತಂಪಾಗಿರುತ್ತೆ ಅಂದರೆ ಮರಗಿಡಗಳು ನಮ್ಮ ನಾವು ಬಿಟ್ಟಂಥ ಆಮ್ ಇಂಗಾಲದ ಡೈ ಆಕ್ಸೈಡನ್ನು ಕುಡ್ದು ಬಿಟ್ಟು ಅವು ನಮಗೆ ಶುದ್ಧವಾದ ಗಾಳಿಯನ್ನು ಆಮ್ಲಜನಕವನ್ನು ಮರಗಿಡಗಳು ನೀಡ್ತವೆ ಅಂದರೆ ಮರಗಿಡಗಳನ್ನು ಬೆಳೆಸೋದರಿಂದ ಅಲ್ಲಿನ ಪರಿಸರ ಅಂದವಾಗಿ ಇರೋದಕ್ಕೆ ಆ ಮರಗಿಡಗಳು ಸಹಾಯವನ್ನು ಮಾಡ್ತವೆ ಅಂದರೆ ಮರಗಿಡಗಳಿಗೆ ನಾವು ಕಡಿಬಾರದು ಹಾಳು ಮಾಡಬಾರ್ದು ಆ ಮರಗಳಿಂದ ನಮಗೆ ಅನೇಕ ಉಪಯೋಗಗಳು ಸಿಗುತ್ತೆ ಅಂದರೆ ಮರಗಿಡಗಳು ಇರೋದರಿಂದ ಪಕ್ಷಿಗಳು ತಮ್ಮ ವಾಸ ಸ್ಥಾನವನ್ನು ಮಾಡ್ಕೊಂಡು ಅವುಕ್ಕೆ ಒಂದು ವಾಸ ಮಾಡೋದಕ್ಕೆ ಸಹಾಯವನ್ನು ಮಾಡ್ತವೆ ಗೂಡು ಕಟ್ಕೊಂಡವು ತಮ್ಮ ಜೀವನವನ್ನು ನಡೆಸ್ತವೆ ಹಾಗೇ ಮರಗಿಡಗಳನ್ನು ನಾವು ಆರೈಕೆಯನ್ನು ಮಾಡಬೇಕು ಅಂದರೆ ಗಿಡಗಳನ್ನು ನೆಡ್ಬೇಕಾದ್ರೆ ದನಗಳು ಹಾಳು ಆಗದಂತೆ ಅವಕ್ಕೆ ಟ್ರೀ ಗಾರ್ಡುಗಳನ್ನು ಬಳಸಬೇಕು ಮತ್ತು ಸರಿಯಾದ ಕಾಲಕ್ಕೆ ನೀರನ್ನು ನಾವು ಆ ಗಿಡಮರಗಳಿಗೆ ಹಾಕಬೇಕು ನೀರು ಉಣಿಸ್ಬೇಕು ಅಂದರೆ ಮತ್ತು ಆ ಗಿಡಗಳನ್ನು ನಾವು ಜೋಪಾನವಾಗಿ ನೋಡಿಕೋಬೇಕು ಅಂದರೆ ನಾನು ಹಿಂದಿನ ಶಾಲೆಯಲ್ಲಿ ನಾವು ಅಶೋಕ ಟ್ರೀಗಳನ್ನು ನಮ್ಮ ಕಡೂರು ತಾಲೂಕಿನ ಜಿಗಿಣೆ ಹಳ್ಳಿ ಶಾಲೆಯಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ನಾವು ಆ ಗಿಡಗಳನ್ನು ತಮ್ಮ ಮಕ್ಕಳಂತೆ ನಾವು ಬೆಳೆಸ್ಕಂಡೀವಿ ಇವತ್ತು ಸಹ ಆ ಕಾ ಆ ಶಾಲೆಯ ಮುಂದುಗಡೆ ಹೋದ್ರೆ ನಮ್ಮ ನೆನಪು ಅವಕ್ಕು ಕೈ ಬೀಸಿ ನಮ್ಮನ್ನು ಕರೀತವೆ ಅಂದರೆ ಅಷ್ಟು ಚೆನ್ನಾಗಿ ಬೆಳೆಸಿಬಿಟ್ಟು ಸುಮಾರು ಒಂದು ಇಪ್ಪತ್ತೈದು ಅಶೋಕ ಮರಗಳನ್ನು ಬೆಳೆಸಿ ಬಂದಿದೀವಿ ಆ ಶಾಲೆಗೆ ಅದು ಒಂದು ಅಲಂಕಾರದ ರೀತಿಯಲ್ಲಿ ಆ ಮರಗಳು ನಮಗೆ ಕಾಣಿಸ್ತವೆ ಅವುಗಳನ್ನ ಆರೈಕೆ ಮಾಡಿದಾಗ ನಾವು ಒಂದು ಗುಡ್ಡಕ್ಕೆ ಹೋಗಿಬಿಟ್ಟು ಆ ಮರಗಳಿಗೆ ಮುಳ್ಳಿನ ಕಡ್ಡಿಗಳನ್ನು ಸುತ್ತಲೂ ದನಗಳು ಕುರಿಗಳು ತಿನ್ನದಂತೆ ಅವುಗಳಿಗೆ ಗಾರ್ಡನ್ನು ಮಾಡಿದೀವಿ ರಕ್ಷಣೆಯನ್ನು ಮಾಡಿ ಇವತ್ತು ಆ ಮರಗಳು ಯಾರಪ್ಪ ಬೆಳೆಸಿದ್ದು ಅಂದರೆ ನಮ್ಮ ಸರ್ಗಳ್ ಬೆಳೆಸಿದ್ದು ಅಂತೇಳಿಬಿಟ್ಟು ನಾವು ಹೇಳ್ಕೊಳೊದಕ್ಕೆ ಮಕ್ಕಳು ಅಲ್ಲಿನ ಮಕ್ಕಳು ನಮಗೆ ಪ್ರ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದೆ ಅದೇ ರೀತಿ ನಾವು ಮರಗಿಡಗಳನ್ನು ಹೆಚ್ಚಾಗಿ ನಾವು ಬೆಳೆಸ್ಬೇಕು ಅಂದರೆ ಆ ಮರಗಿಡಗಳು ಹಾಳಾಗದಂತೆ ನಾವೂ ರಕ್ಷಣೆಯನ್ನು ಮಾಡಬೇಕು ಅಂದರೆ ಮನೆಗೊಂದು ಮರ ಊರಿಗೊಂದು ವನ ಹೇಗೇ ಅಂತ ಹೇಳ್ತೀವೋ ಒಂದನ್ನು ನಾಣ್ಣುಡಿಯಂತೆ ಹೇಳ್ತೀವೋ ಹಾಗೇ ಮರಗಿಡಗಳನ್ನು ನಾವು ಹೆಚ್ಚಾಗಿ ಬೆಳೆಸೋದರಿಂದ ಅಲ್ಲಿನ ಪರಿಸರ ಪರಿಸರ ಹೆಚ್ಚಾಗುತ್ತೆ ಮತ್ತು ಆ ಮರಗಿಡಗಳಿಂದ ಅನೇಕ ಉಪಯೋಗಳನ್ನ ನಾವು ಪಡೀತೀವಿ ಅಂದರೆ ಮರ ಇಲ್ಲದಿದ್ದರೆ ಮರಗಿಡಗಳು ಇಲ್ಲದಿದ್ದರೆ ನಮಗೆ ಬರಗಾಲ ಬರುತ್ತೆ ಕ್ಷಾಮ ಬರುತ್ತೆ ಅಂದರೆ ಎಲ್ಲೀ ಮರಗಿಡಗಳು ಹೆಚ್ಚಾಗಿದೆಯೋ ಅಲ್ಲಿ ಹೆಚ್ಚಿನ ಮಳೆ ಬೀಳುವ ರೀತಿಯಲ್ಲಿ ನಾವು ಅಂಥ ವಾತಾವರಣವನ್ನ ಕಾಣ್ತೀವಿ ಅಂದರೆ ಮರಗಿಡಗಳು ಹೆಚ್ಚಾಗಿ ಬೆಳೆಸೋದರಿಂದ ಅಲ್ಲಿನ ಪರಿಸರವು ಸಹ ಚೆನ್ನಾಗಿರತ್ತೆ ಅಂದರೆ ಅಲ್ಲಿಯ ವಾತಾವರಣ ಅಂದರೆ ಈಗ ಉದಾಹರ್ಣೆ ನಮ್ಮ ಚಿಕ್ಕಮಗಳೂರು ಇತಿಹಾಸದಲ್ಲಿ ಹೆಚ್ಚು ಗರಿಷ್ಠ ತಾಪಮಾನವನ್ನು ನಾವು ಕಾಣ್ತ ಇದ್ವಿ ಅದು ಯಾಕಪ್ಪಅಂದರೆ ಈ ಮರಗಿಡಗಳ ನಾವು ತುಂಬ ಹಾಳು ಮಾಡೋದರಿಂದ ಅಲ್ಲಿ ನಾವು ಹೆಚ್ಚಿನ ವಾತಾವರಣದಲ್ಲಿ ಉಷ್ಣಾಂಶವನ್ನು ಕಾಣೋದಕ್ಕೆ ಸಹಾಯ ಆಗುತ್ತೆ ಕಾರಣಭೂತರಾಗಿದೀವಿ ಅಂದರೆ ನಾವು ಮರಗಿಡಗಳನ್ನು ಹೆಚ್ಚಾಗಿ ನಾವು ಬೆಳೆಸಬೇಕು ಅಂದರೆ ಹೆಚ್ಚಾಗಿ ಬೆಳೆಸೋದ್ರಿಂದ ಅಲ್ಲಿಯ ವಾತಾವರಣ ತಂಪಾಗಿರುತ್ತೆ ಆದ್ರಿಂದ ನಾವು ಸಸ್ಯಗಳನ್ನು ಗಿಡಗಳನ್ನು ನಾವು ಸಂರಕ್ಷಣೆಯನ್ನು ಮಾಡಬೇಕು ಅಂದರೆ ಗಿಡವನ್ನು ನೆಟ್ಬಿಟ್ಟು ಹೋಗೋದಲ್ಲ ಅವಕ್ಕೆ ಆರೈಕೆ ಮಾಡಬೇಕು ನೀರು ಹಾಕ್ಬೇಕು ಸರಿಯಾದ ಕಾಲಕ್ಕೆ ಗೊಬ್ಬರ ಹಾಕಬೇಕು ಆಮೇಲೆ ಹೆಚ್ಚಾಗಿ ಆ ಮರಗಿಡಗಳಿಗೆ ರಕ್ಷಣೆಯನ್ನು ಮಾಡಬೇಕು ಅಂದರೆ ನಾವು ಇಲ್ಲದೆ ಇದ್ದಾಗಲು ಸಹ ನಾವು ಏನು ಮಾಡಬೇಕು ಮಕ್ಳಿಗಾರ ಆಗಲಿ ಆಗಲಿ ನಾವು ಇಲ್ಲದೆ ಇದ್ದ ಸಮಯದಲ್ಲಿ ಅವ್ರಿಗೆ ಆ ಕೆಲಸವನ್ನು ನಿರ್ವಹಿಸುವಂಥ ಜವಾಬ್ದಾರಿಯನ್ನು ಅವರಿಗೆ ಕೊಡಬೇಕು ಮರಗಿಡಗಳನ್ನು ಹೆಚ್ಚಾಗಿ ನಾವು ಬೆಳೆಸಬೇಕು ಅಂದರೆ ಅವಕ್ಕೆ ತುಂಬ ಆರೈಕೆಯನ್ನು ಮಾಡಿದಾಗ ಅವು ಬೆಳ್ದು ಬಿಟ್ಟು ನಮಗೆ ಒಳ್ಳೆಯ ಹಣ್ಣು ಹಂಪಲುಗಳನ್ನ ಮರಗಿಡಗಳಿಂದ ನಾವು ಪಡಿಯೋದಕ್ಕೆ ಸಹಾಯವನ್ನು ಮಾಡ್ತೀವಿ ಸಹಾಯವನ್ನು ಮಾಡ್ತವೆ ಆದ್ರಿಂದ ಗಿಡ ಮರಗಳು ಹೆಚ್ಚಾಗೀ ನಾವು ಬೆಳೆಸಬೇಕು ಅಂದರೆ ಯಾವುದೇ ಸಸ್ಯಗಳಿರಲಿ ಅವುಗಳನ್ನು ನಾವು ತಮ್ಮ ಮಕ್ಕಳಂತೆ ಆ ಮಳ ಮರಗಿಡಗಳನ್ನು ನಾವು ಬೆಳೆಸಬೇಕು ನಾವು ಮಕ್ಕಳನ್ನು ಹೇಗೆ ಆರೈಕೆ ಮಾಡ್ತೀವೋ ಅದೇ ರೀತಿ ಗಿಡ ಮರಗಳನ್ನು ನಾವು ಆರೈಕೆ ಮಾಡಬೇಕು ಅಂದರೆ ಆ ಮರಗಳಿಂದ ಪಕ್ಷಿ ಸಂಪತ್ತು ಹೆಚ್ಚಾಗತ್ತೆ ಮತ್ತು ಪ್ರಾಣಿ ಸಂಕುಲ ಸಹ ಉಳಿಯೋದಕ್ಕೆ ಈ ಮರಗಿಡಗಳು ಸಹಾಯವನ್ನು ಮಾಡ್ತವೆ ಆದರಿಂದ ನಾವು ಪಕ್ಷಿ ಮರಗಿಡಗಳನ್ನು ಅತೀ ಮುಖ್ಯವಾಗಿ ವಾತಾವರಣದಲ್ಲಿ ಬೆಳೆಸೋದರಿಂದ ನಮ್ಮ ಪರಿಸರ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬುಟ್ಟು ಈ ಹೇಳಲು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ